ನನಗೆ ತೋಟ ಮಾಡೋದು ಅಂದ್ರ ಬಹಳ ಇಷ್ಟ ಅದು ಎಲ್ಲಿಂದ ಬಂತು ಈ ಆಸಕ್ತಿ ಒಂದು ನಾನು ಪರಿಸರಕ್ಕೆ ಸಲ್ವಾಗಿ ಏನು ಕೆಲಸ ಶುರು ಮಾಡಿದೆ ಆ ಟೈಮ್ನೊಳಗ ನಾನು ತ್ರೂಔಟ್ ಇಂಡಿಯಾ ಅಂದ್ರ ಈ ಕಡೆಗೆ ಕರ್ನಾಟಕ ಗೋವಾ ತಮಿಳುನಾಡು ಕೇರಳ ಮತ್ತು ಸಿಕ್ಕಿಮ್ ಇಲ್ಲಿ ಎಲ್ಲ ಅರಣ್ಯ ಪ್ರದೇಶ್ದ ಒಳಗೆ ಟ್ರಕಿಂಗ್ ಮಾಡ್ದವ ನಾನು ಒಂದು ಬೆಳಗ್ಗೆ ಐದು ಗಂಟೆಗೆ ನಾನು ಹೊರಟೆರ್ಕ್ ಕಾಡ್ನೊಳಗ ಅಂದರೆ ಸಂಜೆ ಕತ್ತಲೆ ಆಗೊ ತನಕ ಸುತ್ತಾಡಿ ಬರ್ತಿದ್ದೆ ಇದರಿಂದ ನನ್ನ ಪರಿಸರ ಅಧ್ಯಯನ ಒಳ್ಳೆಯ ರೀತಿಯಿಂದ ಹೊರಟಿತ್ತು ಏನೇನು ಕಾಡು ನೋಡ್ದೇ ಒಂದು ಕಡೆಗೆ ನಿತ್ಯ ಹರಿದ್ವರ್ಣ ಕಾಡು ನೋಡ್ದೆ ಹಸಿ ಉದುರೆಲೆ ಕಾಡು ನೋಡ್ದೆ ಒಣ ಉದುರೆಲೆ ಕಾಡು ನೋಡ್ದೆ ಸವನ್ನ ನೋಡ್ದೆ ಏನೇನು ಎಲ್ಲ ಅದರೊಳಗೆ ಬೇಕಾಗಿತ್ತೋ ಅದನ್ನ ನಾನು ಅರಣ್ಯ ಪ್ರದೇಶವನ್ನ ಎಕ್ಸ್ಪ್ಲೋರ್ ಮಾಡ್ದೆ ಅವಾಗ ನನಗೆ ಒಂದು ಆಸಕ್ತಿ ಹುಟ್ತು ಈ ಗಿಡ ಮರಗಳು ಏನು ಬೆಳಿತವೆ ಕಾಡ್ನೊಳಗ ಅವುಕ್ಕಾ ಯಾರು ಔಷಧಿ ಕೊಡೋದಿಲ್ಲ ಅದು ರೋಗರಹಿತವಾಗಿ ಇರ್ತವ ಆದ್ರೆ ನಮ್ಮ ಮನುಷ್ಯರಿಗೆ ಮಾತ್ರ ಹೊರಗಡೆ ಬೇಕಾದಷ್ಟು ರೋಗಗಳು ಬರ್ತವು ಇಷ್ಟು ಡಾಕ್ಟರ್ಸ್ ಇದ್ದಾರಾ ಹಾಸ್ಪೆಟ್ಲ್ಗಳು ಅವಾ ಇಷ್ಟು ಇದ್ದರೂ ನಮ್ಗ ಯಾಕೆ ರೋಗ ಬರ್ತವ ಹಾಗಾರೆ ಈ ಒಳಗಡೆ ಅರಣ್ಯದ ಒಳಗೆ ಇರ್ಕ ವ್ಯವಸ್ಥೆ ಹೆಂಗೆ ಅದ ಅಲ್ಲಿ ಚಿಕಿತ್ಸೆ ಕೊಡವ್ರು ಯಾರು ಅಥ್ವ ಆ ಗಿಡಗಳು ಹೆಂಗೆ ಚಿಕಿತ್ಸೆ ತಗೊಳ್ತವ ಇವೆಲ್ಲ ನನಗೆ ಆಸಕ್ತಿ ವಿಷಯಗಳು ಆ ಟೈಮ್ನೊಳಗ ನಾನು ಸಂಡೂರು ಒಳಗೆ ಮೈನಿಂಗ್ ಏರ್ಯಾದೊಳಗೆ ಕೆಲಸ ಮಾಡ್ತಿದ್ದೆ ಅಲ್ಲಿ ಒಂದು ರಿಝರ್ವ್ ಫಾರೆಸ್ಟ್ ಅನ್ನು ರಕ್ಷಣೆ ಮಾಡೋದು ಅಥ್ವ ಅಲ್ಲಿ ಜನರಿಗೆ ಅವೆರ್ನೆಸ್ ಕೊಡೋದು ನನ್ನ ಕೆಲಸ ಆಗಿತ್ತು ಆ ಅವೆರ್ನೆಸ್ ಕೊಡ್ತಾ ಕೊಡ್ತಾ ಕೊಡ್ತಾ ಪ್ರತಿಯೊಂದು ಗಿಡದ ಬಗ್ಗೆ ನನಗೆ ಮಾಹಿತಿ ಸಂಗ್ರಹ ಆತು ಅಲ್ಲಿ ನಾಟಿ ವೈದ್ಯರು ಇದ್ದರಲ್ಲಲ ಅವರಿಗೆ ಈ ಗಿಡಗಳ ಬಗ್ಗೆ ಅಪಾರವಾದ ಜ್ಞಾನ ನೇಚರ್ ಈಸ್ ಎ ಟೀಚರ್ ಅಂತ ಹೇಳ್ತಿದ್ರು ಅವರು ಅಫ್ಕೋಸ್ ಅವ್ರು ಕನ್ನಡ್ದಾಗ ಹೇಳ್ತಿದ್ದರು ನೇಚರ್ ಇಸ್ ಎ ಟೀಚರ್ ಅಂತ ಹೇಳ್ತಿದ್ದರು ಅದು ಹೆಂಗೆ ಗಿಡಗಳದೆ ಒಂದು ಬಳಗೆ ಅಂತ ನಿರ್ಮಾಣ ಆಗಿರ್ತದ ಅದು ಬಹಳ ಇಂಟ್ರೆಸ್ಟಿಂಗ್ ಅದ ಆ ಬಳ್ ಬಳಗವನ್ನ ಗಮನಿಸಿ ನನಗೊಂದು ವಿಚಾರ ಬಂತು ಈ ಬಳಗವನ್ನ ಉಪಯೋಗಿಸಿ ನಾನು ತೋಟ ಯಾಕೆ ಮಾಡ್ಬಾರದು ಆ ತೋಟದೊಳಗೆ ಹಿಂಗ ಬಳಗನ ಬ ಯಾಕೆ ನಾನು ಕಟ್ಬಾರದು ಈ ರೀತಿ ವಿಚಾರ ಮಾಡಿ ಒಂದು ಪ್ರಯೋಗ ಒಂದು ಲೀಝ್ ಮ್ಯಾಲೆ ನಾನು ಹೊಲ ತಗೊಂಡಿದ್ದೆ ಆ್ಯಕ್ಚುಲಿ ಐದು ವರ್ಷದ ಲೀಝ್ ಮ್ಯಾಲೆ ಅಲ್ಲಿ ತಗೊಂಡು ಅದು ಪೂರ ಮಳೆ ಆಶ್ರಿತ ತೋಟ ಇತ್ತು ಅಲ್ಲಿ ಗೊಬ್ಬರ ನಾನು ತಯಾರಿ ಮಾಡ್ತಿದ್ದೇ ಎದ್ರಿಂದ ಮಾಡ್ತಿದ್ದೇ ಸಿಂಪಲ್ ಆಗಿ ಒಂದು ದನದ ಕೋಡು ಅದ್ರೊಳಗೆ ಜೇನು ತುಪ್ಪ ಅದು ಹಾಕಿ ಎರಡೇ ಎರಡು ಕೋಡ್ನೊಳಗ ಅದನ್ನ ಭೂಮಿ ಒಳಗೆ ಹುಗುದಿಟ್ಟು ದೀಪಾವಳಿ ಟೈಮ್ನೊಳಗ ಹೊರಗೆ ತೆಗಿತಿದ್ದೆ ತೆಗ್ದಾಗ ಅದ್ರಾಗ ಅಗ್ದೀ ಸುಮಧುರವಾದ ವಾಸನೆ ಬರ್ತಿತ್ತು ಅದನ್ನ ನೂರು ಲೀಟರ್ ನೀರು ಒಳಗೆ ಕಲಸಿ ಅದನ್ನ ಇಡೀ ತೋಟಕ್ಕೆ ನಾನು ಬಳಸ್ತಿದ್ದೆ ಎಂಥ ಫಲವತ್ತಾದ ಕ ಇದು ಪರಿಣಾಮ ಅದು ಕೊಡ್ತಿತ್ತು ಅಂದರೆ ಈ ಎಷ್ಟು ಇದ್ದರೂ ಎಲ್ಲ ಗೊಬ್ಬರಕ್ಕೆ ಇದಕ್ಕೆ ಖರ್ಚು ಮಾಡಿ ಈ ಸೂಸೈಡ್ ಏನು ಮಾಡ್ಕೊತಾರೆ ಅವ್ರನ್ನ ನೋಡಿ ನನ್ಗ ನಗು ಬರ್ತಿತ್ತು ಇದು ಹಂಗಾರೆ ನಾಲ್ಕು ಮಂದಿಗೆ ಪ್ರಚಾರ ಆಗಬೇಕು ಅನ್ನೋದು ನನ್ನ ತಲೆಯಾಗಿ ಬಂತು ಅವಾಗ ವಿಚಾರ ಬಂತು ಬಟ್ ಅದು ಲೀಝ್ ಹೊಲ ವಾಪಾಸ್ಸು ಮಾಲಕ್ರಿಗೆ ಬಿಟ್ಕೊಡ್ಬೇಕು ಆತು ಆಮೇಲೆ ನಾನು ನನ್ನ ಈ ಸಾವಯವ ಕೃಷಿಯನ್ನ ಪ್ರಯೋಗಗಳ ಮೂಲಕ ಜನ್ರಿಗೆ ತಿಳ್ಸ್ಬೇಕು ಅಂತ್ಹೇಳಿ ಶುರು ಮಾಡಿದೆ ಆವಾಗ ಒಂದು ಮೂರು ಎಕ್ಕರೆ ಜಮೀನನ್ನ ನಾನು ಖರೀದಿ ಮಾಡ್ದೆ ಖರೀದಿ ಮಾಡಿ ಅಲ್ಲಿ ಮಾವಿನ ತೋಟ ಇತ್ತು ಸ್ಟಾರ್ಟ್ ಮಾಡಿದ್ದು ಹೆಂಗೆ ಮಾವಿನ ತೋಟಕ್ಕೆ ಅವ್ರು ಏನೆನೋ ಕೆಮಿಕಲ್ಸ್ ಹಾಕ್ತಿದ್ದರು ಅದಕ್ಕೆ ನಾನು ನನ್ನ ಜೊತೆ ಕೆಲಸ ಮಾಡೊ ರೈತಗ ಹೇಳ್ದೆ ಈ ನನ್ನ ತೋಟ್ದೊಳಗೆ ಒಂದು ಪ್ಲಾಸ್ಟಿಕ್ ಪೀಸ್ ಬರ್ಬಾರದು ಯಾವುದು ರಾಸಾಯನಿಕ ಗೊಬ್ಬರ ಬರ್ಬಾರದು ಯಾವ ಕೀಟನಾಶಕನು ಬರ್ಬಾರದು ಅಂತ ಹೇಳಿ ಸಂಪೂರ್ಣ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ತೋಟ ಮಾಡಬೇಕು ಲಾಸ್ ಆದರೂ ಪರವಾಗಿಲ್ಲ ಅಂತ ತಿಳ್ಕೊಂಡು ಐ ಸ್ಟಾರ್ಟೆಡ್ ಮೊಟ್ಟ ಮೊದಲಿಗೇ ನಾನು ಆಯ್ಕೆ ಮಾಡ್ಕೊಂಡಂಥ ಜಾಗ ಯಾವುದು ಅಂದರೆ ಸ್ವಲ್ಪ ಸ್ಲೋಪ್ ಇರ್ತಕ್ಕಂಥ ತೋಟವನ್ನ ಆಯ್ಕೆ ಮಾಡ್ಕೊಂಡೆ ಆ ತೋಟದಾಗ ಸೋಲಾರ್ ಪಂಪ್ ಯೂಸ್ ಮಾಡಿ ವಾಟರ್ ಲಿಫ್ಟ್ ಮಾಡೋದು ಈ ಉತ್ತರ ಕರ್ನಾಟಕ ಭಾಗ್ದೊಳಗ ನನ್ನದು ಮೊಟ್ಟ ಮೊದಲನೇ ಸೋಲಾರ್ ಪಂಪ್ ಇರ್ತಕ್ಕಂಥ ಒಂದು ಬೋರ್ವೆಲ್ ಆಗಿತ್ತು ಆಮೇಲೆ ಅದಕ್ಕ ಗಿಡಗಳಿಗೆ ಬೇಕಾದಂಥದ್ದು ಪ್ರತಿಯೊಂದು ಅಧ್ಯಯನ ನನಗೆ ಒಂದೊಂದು ಗಿಡಗಳ ಬಗ್ಗೆನೂ ಪರಿಚಯ ಇತ್ತು ಆ ಒಂದೊಂದು ಗಿಡಕ್ಕೆ ಸಮೃಧ್ಧವಾದಕಾ ಬೆಳೆ ಬರಬೇಕು ಅಂತಂದರೆ ನಾನು ಅದಕ್ಕೆ ವೈಜ್ಞಾನಿಕವಾಗಿ ವಿಚಾರ ಮಾಡ್ತಿದ್ದೆ ವೈಜ್ಞಾನಿಕ ಅಂದರೆ ಈ ನಮ್ಮ ಮಾಡ್ರನ್ ಸೈನ್ಸ್ ಅಲ್ಲ ಟ್ರೆಡಿಷ್ನಲ್ ಸೈನ್ಸ್ ಒಳಗೆ ನಾನು ಯೋಚನೆ ಮಾಡ್ತಿದ್ದೆ ಅದಕ್ಕ ಕುರಿ ಗೊಬ್ಬರ ಹಾಕೋದು ಆಮೇಲೆ ಅದೇ ರೀತೀ ಸಗಣಿ ಗೊಬ್ಬರ ಹಾಕೋದು ಪಂಚಗವ್ಯಾ ಮಾಡೋದು ಆಮೇಲೆ ವೃಕ್ಷ ಆಯುರ್ವೇದ ಆ ಕಾನ್ಸೆಪ್ಟ್ ಒಳಗೆ ನನ್ನ ಹತ್ರ ಒಂದು ವೃಕ್ಷ ಆಯುರ್ವೇದ ಅಂತ ಒಂದು ಹಳೇದು ಕ್ ಕ್ ಹರದ ಹರ್ದು ಹೋದಂಥ ಒಂದು ಪುಸ್ತಕ ಸಿಕ್ಕಿತ್ರಿ ಆ ಪುಸ್ತಕ ತಗೊಂಡು ಬಂದು ಅದನ್ನ ಜೆರಾಕ್ಸ್ ಮಾಡಿ ಅದರದ್ದು ಇನ್ನು ಜೀವಂತ ಅದ ನನ್ನ ಹತ್ರ ಅದು ಆದರೆ ವೃಕ್ಷ ಆಯುರ್ವೇದ್ದೊಳಗ ಯಾವ ಯಾವ್ದಕ್ಕೆ ಗಿಡಗಳಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದುನ್ನ ನಾನು ಕಲ್ತಿದ್ದೆ ಆ ಪ್ರಕಾರ ಪ್ರತ್ತಿಯೊಂದು ಗಿಡಕ್ಕು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ ಅದರ ಪರಿಣಾಮ ಇಡೀ ಊರೊಳಗ ಇರ್ತಕ್ಕಂಥ ಎಲ್ಲಾ ಹೊಲಗಳಿಗೆ ತೋಟಗಳಿಗೆ ಈ ಮಾವಿನ ಹಣ್ಣಿಗೆ ಹೂ ಬಿಟ್ಟು ಮಾವಿನ ಗಿಡಕ್ಕೆ ಹೂ ಬಿಡ್ತಿವೆ ಅಂತಂದರೆ ಮೋಡ ಹಾಕಿದ ಕೂಡಲೇ ಅಥ್ವ ಮಳೆ ಆಗ್ಬಿಡ್ತು ಅಂತಂದರೆ ಒಣಗಿ ಮುರುಟಿ ಹೋಗ್ಬಿಡ್ತಿತ್ತು ಅದು ಆದರೆ ನನ್ನ ತೋಟಕ್ಕೆ ಮಾತ್ರ ಯವತ್ತಿಗೂ ಆ ಧಕ್ಕೆ ಬರಲಿಲ್ಲ ಕಾರಣ ಏನು ನಾನು ಕಂಪ್ಲೀಟ್ ನನ್ನ ತೋಟಕ್ಕೆ ಈ ಈಗ ಗೋ ಮೂತ್ರ ಅಥ್ವ ಪಂಚಗವ್ಯ ಇವುಗಳನ್ನು ನಾನು ಸ್ಪ್ರೇ ಮಾಡ್ತಿದ್ದೆ ಬಾಕಿದವ್ರು ಎಲ್ಲ ಕೇಳ್ತಿದ್ದರು ನಮ್ಮ ರೈತ್ರಿಗೆ ಕೇಳ್ತಿದ್ರು ಅವರು ಏನೋ ನಿಮ್ಮ ಸಾಯೇಬ ಪ್ಯಾಂಟ್ ಶರ್ಟ್ ಹಾಕೊಂಬರ್ತಾನ ಅವ್ಗ ಏನು ಹೊಲನ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರ ಶಾಣೆ ಅದಾನ ಬಿಡಿ ಅವ್ವ ಅಂತಿದ್ರು ಅವರು ಮುಖ್ಯ ರೈತನಿಗೆ ಬೇಕಾಗಿರೋದು ಈ ಸ್ವಂತ ಕಲಿಕೆ ಕಲಿಕೆ ಭಾಳ ಇಂಪಾರ್ಟೆಂಟ್ ಆಗ್ತದ ಈಗ ಗಿಡಕ್ಕೆ ರೋಗ ಬಂತು ಅಂದರೆ ನಾನು ನಾರ್ಮಲಿ ಏನು ಮಾಡ್ತಿದ್ದೆ ಅಂದರೆ ತೋಟ್ದಾಗ ಅಡ್ಯಾಡ್ತಿದ್ದೆ ಅಡ್ಯಾಡೊ ಹೋತ್ನ್ಯಾಗ ಈಗ ಒಂದು ಹತ್ತು ಗಿಡಕ್ಕೆ ರೋಗ ಬಂದಿತ್ತು ಆದರೆ ನೆಲದ್ಮೇಲೆ ಇರೋ ಕೆಲವು ಕ್ರೀಚರ್ಸ್ ಏನು ಇರ್ತವು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಈ ಸಸ್ಯ ವರ್ಗ ಏನು ಇರ್ತದೆ ಅದಕ್ಕೇನು ರೋಗ ಹತ್ತಿದ್ದಿಲ್ಲ ಅದ್ರ ಅರ್ಥ ಆ ಗಿಡ ಕೀಟಗಳಿಗೇ ರೆಝಿಸ್ಟೆನ್ಸ್ ಅಲ್ಲ ಆದ್ರ ಈ ಕೆಳಗಡೆ ಬೆಳೆದಂಥಾ ಪುಟ್ಟ ಪುಟ್ಟ ಗಿಡಗಳು ಏನು ಅವ ಅವು ರೆಝಿಸ್ಟೆನ್ಸ್ ಅದ ಅಂತ ಅಂದ್ರ ಅದ್ರೊಳಗೆ ವಿಷ ಅದ ಅಂತ ಗೊತ್ತಾಗ್ತೈತೆ ನನಗೆ ಅದಕ್ಕೆ ಅಂಥ ಎಲೆಗಳನ್ನ ಕಿತ್ಕೊಂಡು ಬಂದು ಅದುರ್ದು ಡಿಕಾಕ್ಷನ್ ಮಾಡಿ ಅದನ್ನ ನಾನು ಇವ್ರ್ಗೆ ಸ್ಪ್ರೇ ಮಾಡ್ತಿದ್ದೆ ಸೋ ಎಲ್ಲಿ ಸಮಸ್ಯೆ ಇದಿಯೋ ಅಲ್ಲೇ ಪರಿಹಾರ ಇದೆ ಅನ್ನೋದನ್ನ ನಾನು ಕಂಡ್ಕೊಂಡದ್ದು ಅಲ್ಲೆ ಆ ಜಾಗ್ದಾಗ ಗಿಡಗಳಿಗೆ ಸಮಸ್ಯೆ ಬಂದಾಗ ಎಲ್ಲೋ ಹೊರಗೋಗಿ ನಾವು ಔಷಧ ತರೋದು ಆವಶ್ಯಕತೆ ಇಲ್ಲ ಅಲ್ಲೇಗೆ ನಮ್ಮ ತೋಟ್ದೊಳಗನ ಲೈಕ್ ಈ ಈ ಹೆಜ್ಜೆ ಒಳಗೆ ಇದ್ರ ಒಳಗೆ ಈಗ ಗಿಡಗಳ್ ಸಿಗ್ತಾವ ಅನ್ನೋದು ನನಗೆ ಗೊತ್ತಿತ್ತು ಆ್ಯಂಡ್ ಕೆಲವು ಗಿಡಗಳು ಔಷಧಿ ಗುಣ ಹೊಂದಿರ್ತವೆ ಅಥ್ವಾ ಕೀಟನಾಶಕ ಗುಣ ಹೊಂದಿರ್ತವೆ ಅದನ್ನ ಬಳಕೆ ಮಾಡ್ತಿದ್ದೆ ಸೊ ಈ ರೀತಿ ನಾನು ಹೊಸ ಪ್ರಯೋಗ ಮಾಡಬೇಕು ಆ ಪ್ರಯೋಗದ ಮೂಲಕ ಅಲ್ಲಿರ್ತಕ್ಕಂಥಾ ರೈತರಿಗೆ ಹೊಸ ಇವ್ಗಳು ಗೊತ್ತಾಗಲಿ ಅನ್ನೊ ಕಾರಣಕ್ಕೆ ನಾನು ತೋಟ ಮಾಡ್ತಿದ್ದೆ